ಕನ್ನಡ ಭಾಷೆಯಲ್ಲಿ ತುಂಬ ಹಳೆ ಕಾಲದಲ್ಲಿ ಜನರು ಹಳೆಗನ್ನಡ ಎನ್ನುವ ಪದವನ್ನು ಬಳಸುತ್ತಿದ್ದರು ಆಗ ಕನ್ನಡ ಹಳೆಗನ್ನಡ ಅಥವಾ ಸಂಸ್ಕೃತದ ಕನ್ನಡದಲ್ಲಿ ಜನರು ಬರೆಯುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಮಾತಾಡೊದನ್ನು ಕಲಿತಿದ್ದರು ಕಾಲ ಕ್ರಮೇಣವಾಗಿ ಕನ್ನಡದ ಸಂಸ್ಕೃತ ಮತ್ತು ಹಳೆಗನ್ನಡದ ಉಪಯೋಗವನ್ನು ಕಾಲ ಕ್ರಮೇಣ ಕಡಿಮೆ ಆಯಿತು ಜನರ ಮಧ್ಯೆ ಮಾತನಾಡಲು ಪುಸ್ತಕಗಳು ಬಳಪಗಳು ಶಾಲೆ ಕಾಲೇಜು ಬಂದ ನಂತರ ಹೊಸ ಕನ್ನಡ ಅನ್ನುವ ರೂಪದಲ್ಲಿ ಕನ್ನಡದ ಉದಯವಾಯ್ತು ಈ ಹೊಸ ಕನ್ನಡ ಇದರಲ್ಲಿ ಕನ್ನಡದ ಬರವಣಿಗೆ ಉಚ್ಚಾರಣೆ ಬಳಸುವ ರೀತಿಯನ್ನು ಒಂದು ಥರ ಮಟ್ಟದಲ್ಲಿ ಆಧುನಿಕ ರಿ ಶೈಲಿಗೆ ಹೊಂದುವ ರೀತಿಯಲ್ಲಿ ಅದನ್ನು ಬೆಳೆಸಲಾಯಿತು ಇದರಿಂದ ತುಂಬ ಜನರಿಗೆ ಹಳೆಗನ್ನಡ ಯಾವ ರೀತಿ ಉಚ್ಚಾರಣೆ ಆಗುತ್ತೆ ಅದನ್ನು ಬಂದ ರೀತಿ ಹೇಗೆ ಅನ್ನುವುದನ್ನು ತಿಳಿದುಕೊಂಡಿಲ್ಲ ಕನ್ನಡದ ಬಗ್ಗೆ ಸಂಶೋಧನೆಗಳು ಭಾಷೆ ಹೇಗೆ ಉಲ್ಪಣವಾಯ್ತು ನಂತರ ಕಾಲ ಕ್ರಮೇಣ ಹೇಗೆ ಬದಲಾಯ್ತು ಅನ್ನುದರಲ್ಲಿ ಯಾರಾದರೂ ಸ್ಥಾನಕೋತ್ತರ ಪದವಿಯನ್ನು ಮಾಡಲು ಬಯಸುವವರ ಹತ್ತಿರ ಅವರಿಗೆ ಸ್ಟಡಿ ಮಾಡಲು ಸರ್ಕಾರಗಳು ಅವ್ರಿಗೆ ಅನುಕೂಲ ಮಾಡಿ ಕೊಡಬೇಕು ಮತ್ತು ಹಳೆಯ ಪುಸ್ತಕಗಳು ಗ್ರಂಥಗಳು ಲೈಬ್ರೆರಿಯಲ್ಲಿ ಎಲ್ಲಾರ ಕೈಯಲ್ಲೂ ಸಿಗುವಂತಾಗಬೇಕು ಆಗ ನಮ್ಮ ಕಾಲೇಜಿನ ಮಕ್ಕಳು ಸ್ಥಾನಕೋತ್ತರ ಪದವಿ ಮಾಡ ಬಯಸುವವರಿಗೆ ತುಂಬ ವಿದರಲ್ಲಿ ಅನುಕೂಲವಾಗುತ್ತದೆ